ಇದು ಶಾಲೆಯಿಂದ ಮಾಡ್ತಾ ಇರೋದು ನಾವು ಪ್ರಾಂಶುಪಾಲರು ಹಾಂ ಇದು ನೀವು ರಾಜೇಶ್ ಅವರ ತಾಯಿಯಲ್ಲವಾ ನಾನು ನಿಮ್ಮ ರಾಜೇಶ್ ಬಗ್ಗೆ ಸ್ವಲ್ಪ ನಿಮ್ಮ ಹತ್ತಿರ ಮಾತಾಡಬೇಕಿತ್ತು ನಿಮ್ಮ ಮಗ ರಾಜೇಶ್ ಇದ್ದಾನಲ್ಲವಾ ಅವನು ಮಾರ್ಕ್ಸೆಲ್ಲ ತುಂಬ ಕಡಿಮೆ ತಗೊಳ್ತಾ ಇದ್ದಾನೆ ಎಲ್ಲ ವಿಷಯದಲ್ಲೂ ಕೂಡ ಅವನು ತುಂಬ ಕಡಿಮೆ ಮಾರ್ಕ್ಸನ್ನು ತೊಗೊಳ್ತಾ ಇದ್ದಾನೆ ಅವನು ತುಂಬ ಅಶಿಸ್ತಿಂದ ವರ್ತಿಸ್ತಿದ್ದಾನೆ ಶಾಲೆಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಇಲ್ಲ ಅವನು ತುಂಬ ತರಲೆ ಮಾಡ್ತಾನೆ ಸ್ಕೂಲಲ್ಲಿ ಮತ್ತು ಅವನು ಎಕ್ಸಾಮಲ್ಲಿ ಕೂಡ ಅಷ್ಟೇ ಈಗ ಗಣಿತದಲ್ಲಿ ಅವನು ನೂರು ಮಾರ್ಕ್ಸಿಗೆ ಇಪ್ಪತ್ತು ಮಾರ್ಕ್ಸ್ ತೊಗೊಂಡಿದ್ದಾನೆ ಮತ್ತು ಇದೇ ಥರ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅವನು ತುಂಬ ಕಡಿಮೆ ಮಾರ್ಕ್ಸ್ ತಗೊಳ್ತ ಇದ್ದಾನೆ ಹಾಂ ಇ ಹಾಂ ಸರಿ ಅವನು ನಾವು ಎಷ್ಟು ಜೋರು ಮಾಡಿದರೂ ಕೂಡ ಅಷ್ಟೇ ಅವನು ತುಂಬ ತರಲೆ ಮಾಡ್ತಾನೆ ತುಂಬ ಏನು ಅಶಿಸ್ತಿಂದ ನ ವರ್ತಿಸ್ತಾನೆ ಶಾಲೆಯಲ್ಲಿ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ವಿಷಯದಲ್ಲೂ ಕೂಡ ಅವನು ತುಂಬ ವೀಕ್ ಇದ್ದಾನೆ ನೀವು ಮನೆಯಲ್ಲಿ ಅವನಿಗೆ ತುಂಬ ಏನು ಮುದ್ದು ಮಾಡಿ ಬೆಳೆಸ್ಬೇಡಿ ಸ್ವಲ್ಪ ನೀವು ಜಾಸ್ತಿ ಶಿಸ್ತಿಂದ ಇಡಿ ಅಂತಹ ಸಮಯದಲ್ಲಿ ಇವ್ರು ಶಾಲೆಯಲ್ಲಿ ಬಂದಾಗ ಚೆನ್ನಾಗಿ ವರ್ತಿಸ್ತಾರೆ ಮತ್ತು ಗಣಿತ ನೀವು ಎಲ್ಲ ಹೇಳ್ಕೊಡಿ ಮತ್ತು ಇಂಗ್ಲೀಷ್ ಕೂಡ ಅವನು ತುಂಬ ವೀಕ್ ಇದ್ದಾನೆ ನೋಡಿ ಹಾಂ ಬನ್ನಿ ಭೇಟಿ ಮಾಡಿ ಮತ್ತು ಅವ್ನ ಬಗ್ಗೆ ಎಲ್ಲ ನಮ್ಮ ಶಿಕ್ಷಕರು ಏನು ಹೇಳ್ತಾರ್ ಅಂತ ನೀವೇ ಕೇಳಿಸ್ಕೊಳ್ಳಿ ಅವ್ನ ಬಗ್ಗೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅವ್ನು ಮಾಡೋ ತರಲೆ ಎಲ್ಲ ಅವ್ರೇ ಹೇಳ್ತಾರೆ ನಿಮಗೆ ನೀವು ಬ ಅವನ್ನ ಕರ್ಕೊಂಡು ಬನ್ನಿ ಒಂದು ಸಲ ಹಾಂ ಬನ್ನಿ ಮತ್ತು ಇನ್ನೂ ಒಂದು ಏನು ಅಂದರೆ ಅವನು ಬೇರೆ ಎಲ್ಲ ಈಗ ಎಕ್ಸಾಮ್ ಪರೀಕ್ಷೆ ಆಯಿತಲ್ವಾ ಅದರಲ್ಲಿ ತುಂಬ ಫುಲ್ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ ಗಣಿತ ಒಂದೇ ಅಲ್ಲ ಇಂಗ್ಲೀಷೂ ಅಲ್ಲ ಇಂಗ್ಲೀಷಲ್ಲೂ ಒಂದೇ ಅಲ್ಲ ಎಲ್ಲ ದ ವಿಷಯದಲ್ಲೂ ಕೂಡ ಅವನು ತುಂಬ ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ದಾನೆ ಮತ್ತು ಪಾಠ ಕಡೆ ಗಮನ ಕೊಡೋಲ್ಲ ಪಾಠ ಮಾಡ್ಬೇಕಾದ್ರೆ ಅವನು ತುಂಬ ತರಲೆ ಮಾಡೋದು ಅದ್ರ ಬಗ್ಗೆ ಅಂದರೆ ಪಾಠ ಮಾಡ್ಬೇಕಾದ್ರೆ ಕೇಳೋಲ್ಲ ಮತ್ತು ಬೇರೆಯವ್ರಿಗೆ ತೊಂದರೆ ಕೊಡೋದು ಈ ಥರದ್ದೆಲ್ಲ ತುಂಬ ಮಾಡ್ತಾನೆ ಮತ್ತು ಯಾವ್ದಾದ್ರು ವಿಷಯ ಇವಾಗ ಯಾವ್ದಾದ್ರು ಸ್ಪೋರ್ಟ್ಸ ಕ್ರೀಡೆ ಆ ಥರ ಎಲ್ಲ ನಾವು ಹೇಳ್ದಾಗ ಅಂಥದ್ದರಲ್ಲೂ ಕೂಡ ಅವನು ಭಾಗವಹಿಸಲ್ಲ ಬರೇ ತರಲೆ ಮಾಡ್ಕೊಂಡು ಓಡಾಡ್ತಾನೆ ಸ್ಕೂಲಲ್ಲಿ ಹಾಂ ಆಯಿತು ಮತ್ತು ಶಾಲೆಯಲ್ಲಿ ಶಿಕ್ಷಕರಿಗೂ ಕೂಡ ತುಂಬ ತರಲೆ ಮಾಡ್ತಾನೆ ನೀವು ಸ್ವಲ್ಪ ಬುದ್ಧಿ ಹೇಳ್ಬೇಕ್ ಅವ್ನಿಗೆ ಸರಿ ಆಯಿತು